ಇಲ್ಲಿ ನೈಸರ್ಗಿಕವಾಗಿ ನಮಗೆ ಸಿಯಾಳ ಸಿಯಾಳದಲ್ಲಿ ಒಳ್ಳೆ ವ್ಯಾಪಾರ ಇದೆ ಸಿಯಾಳ ಇದು ಮಾಡ್ಬೋದು ಮತ್ತೆ ಸಿಯಾಳ ಮರದ ಗರಿಯಿಂದ ಈ ಮೆಹೆಂದಿ ಮೆಹೆಂದಿಗೆ ಚಪ್ಪರ ಹಾಕ್ಲಿಕ್ಕೆ ಅದನ್ನು ತಗೊಂಡ್ ಹೋಗ್ತರೆ ಎಲೆಯನ್ನು ಯಾವುದು ತೆಂಗಿನ ಮರದ ಗರಿಯನ್ನು ಮತ್ತೆ ಈ ಇಲ್ಲಿ ಕೋಲ ಇಂಥದ್ದೆಲ್ಲ ಕೋಲ ಯಕ್ಷಗಾನ ಇಂಥದ್ದೆಲ್ಲ ಇಂಥದ್ದೆಲ್ಲ ಇದಕ್ಕೆ ಮಂಟಪ ಹಾಕುವಾಗ ಅದಕ್ಕೆ ಚಪ್ಪರ ಹಾಕಲಿಕ್ಕೆ ಅದನ್ನು ಕೂಡ ದುಡ್ಡಿಗೆ ತಗೊಂಡ್ ಹೋಗ್ತರೆ ಮತ್ತೆ ಕೆಲವು ಮನೆಗಳಲ್ಲಿ ಈ ಮಳೆ ನೀರಿಗೆ ಮಳೆ ಬರುವಾಗ ಎದುರುಗಡೆ ಶೀಟ್ ಇರೋದಿಲ್ಲ ಅಲ್ವ ಅಂಥವರು ಈ ಚಪ್ಪರವನ್ನು ಹಾಕಲಿಕ್ಕೆ ಅದನ್ನು ಬಳಸ್ತಾರೆ ಆ ನಂತರ ಈ ರೋಡ್ ರಸ್ತೆ ಬದಿಯಲ್ಲಿ ಸಣ ಸಣ್ಣ ಇದು ಗೂಡಂಗಡಿ ಈ ಊಟದ ಕ್ಯಾಂಟೀನ್ಗಳನ್ನು ಇಟ್ಟುಕೊಂಡವ್ರು ಅದರ ಗರಿಯನ್ನು ತಗೊಂಡು ಹೋಗ್ತರೆ ಇದು ಒಂದು ರೀತಿಯಲ್ಲಿ ತುಂಬಾ ಒಳ್ಳೆ ರೀತಿಯಲ್ಲಿ ಇದರ ವ್ಯವಹಾರ ಇದೆ ಆ ನಂತರ ಗೇರು ಬೀಜ ಗೇರು ಬೀಜವನ್ನು ನಾವು ಇದು ಮಾಡ್ತೇವೆ ತುಂಬ ಯತೇಚ್ಛವಾಗಿ ಯೂಸ್ ಮಾಡಿಕೊಳ್ತೆವೆ ಗೇರು ಬೀಜ ಇದೆ ಆ ನಂತರ ಹುಣಿ ಇದು ಹುಣಿಸೆ ಹಣ್ಣಿದೆ ಹುಣಿಸೆ ಹಣ್ಣನ್ನ ಇದು ಮಾಡಿಕೊಂಡು ಉಂಡೆ ಮಾಡಿ ಅದರನ್ನ ಹುಣಿಸೆ ಹಣ್ಣನ್ನ ಕ್ಲೀನ್ ಮಾಡಿ ಅದನ್ನು ಉಂಡೆ ಮಾಡಿ ಇದು ವ್ಯವಹಾರಕ್ಕೆ ಯೂಸ್ ಮಾಡಿಕೊಳ್ತೆವೆ ಅದರ ನಂತರ ಬಂದುಬಿಟ್ಟು ಈ ಹುಳಿಯ ಪದಾರ್ಥಗಳಲ್ಲಿ ಈ ಹುಣಿಸೆ ಹಣ್ಣು ಮತ್ತೆ ಜಾರಿಗೆ ಜಾರಿಗೆ ಹಣ್ಣು ಅದು ಕೂಡ ಹುಳಿ ಅಲ್ವಾ ಆಮೇಲೆ ಈ ಪುನರ್ಪುಳಿ ಪುನರ್ಪುಳಿ ಏನು ಹೇಳ್ತೇವೆ ಅದು ಕೂಡ ಅದನ್ನು ಕೂಡ ಈ ಜ್ಯೂಸುಗಳಿಗೆ ಯೂಸ್ ಮಾಡಲಿಕ್ಕೆ ಅದನ್ನು ಕೂಡ ವ್ಯವಹಾರಕ್ಕೆ ಯೂಸ್ ಮಾಡ್ಕೊಳ್ತೇವೆ ಆನಂತರ ಮಾವಿನ ಕಾಯಿಯನ್ನು ತಗೊಂಡರೆ ಮಾವಿನ ಕಾಯಿಯನ್ನು ಮಾವಿನ ಕಾಯಿಯನ್ನು ಕೊಯ್ದು ಅದನ್ನು ಇದು ಮಾವಿನ ಕಾಯಿ ಮಿಡಿಯನ್ನು ಕೊಯ್ದು ಅದರಲ್ಲಿ ಉಪ್ಪಿನ ಕಾಯಿಯನ್ನು ತಯಾರಿಸಿ ಉಪ್ಪಿನ ಕಾಯಿಯನ್ನು ಕೂಡ ನಾವು ವ್ಯವಹಾರಕ್ಕೆ ಯೂಸ್ ಮಾಡಿಕೊಳ್ತೇವೆ ಆ ನಂತರ ಈ ಅಡಿಕೆ ಅಡಿಕೆಯನ್ನು ಕೂಡ ವ್ಯವಹಾರಕ್ಕೆ ಯೂಸ್ ಮಾಡಿಕೊಳ್ತೇವೆ ಆ ನಂತರ ಅಡಿಕೆ ಮರದ ಗರಿಯನ್ನು ಅಡಿಕೆ ಮರದ ಗರಿಯನ್ನು ಕೂಡ ವ್ಯವಹಾರಕ್ಕೆ ಯೂಸ್ ಮಾಡಿಕೊಳ್ತೇವೆ ಯಾವಥರ ಅಂತೇಳಿದರೆ ಈ ದೇವಸ್ಥಾನಗಳಲ್ಲೆಲ್ಲ ಹಾಳೆಯದ್ದು ಇದು ಏನು ಪ್ಲೇಟ್ ಬರ್ತದಲ್ವಾ ಅದಕ್ಕೆ ಯೂಸ್ ಮಾಡಿಕೊಳ್ತೇವೆ ಅಲ್ಲಿ ಉಳಿದಂತ ಅಲ್ಲಿ ಹಾಳೆಗೆ ಯೂಸ್ ಆಗ್ತದಲ್ವಾ ಅಲ್ಲಿ ಉಳಿದಾಗಿ ಉಳಿದಾದ್ಮೇಲೆ ಆ ಕಟ್ಟಿಂಗ್ ಆಗಿ ಉಳಿದ ಆ ಹಾಳೆಯ ಪೀಸ್ಗಳೇನಿರ್ತದೆ ಅದು ದನದ ಹಿಂಡಿ ಮಾಡಲಿಕ್ಕೆ ಅದು ಹೋಗ್ತದೆ ಅಲ್ಲಿ ಕೂಡ ಯೂಸ್ ಆಗ್ತದೆ ಹೀಗೇ ಇಲ್ಲಿ ಸಿಗುವಂತ ನೈಸರ್ಗಿಕ ಸಂಪನ್ಮೂಲಗಳನ್ನೆಲ್ಲ ನಾವು ಯೂಸ್ ಮಾಡಿಕೊಂಡು ಒಳ್ಳೇ ವ್ಯವಹಾರ ಮಾಡ್ತಾ ಇದ್ದೀವಿ